ನಮಸ್ತೆ ಇಲ್ಲಿ ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡಕ್ಕೆ ಅಂತ ಬಂದಿದ್ವಿ ಇಲ್ಲಿ ಯಾರಾದರು ನಮಗೆ ತೋರ್ಸೊ ಅಂತೋರು ಯಾರಾದರೂ ಸಿಗ್ತಾರಲ್ಲ ಹಾಂ ಗೈಡ್ ಬೇಕು ಇಂಥಾ ಸ್ಥಳ ಎಲ್ಲ ನಾವು ನೋಡಿಲ್ಲ ಹಂಗಾಗಿ ಕರ್ಕಂಡು ಹೋಗ್ ತೋರ್ಸೊ ಅಂತವ್ರು ಬೇಕಿತ್ತು ಹಾಂ ನಮ್ಮ ನಾವು ಇಲ್ಲೇ ಮ ಬೆಂಗಳೂರಿಂದ ಮ್ಯಾಮ್ ಹಾಂ

ಹ್ಞೂ ಹ್ಞೂ ಹಾಂ ತುಂಬ ಸಲ ಸಿಕಿದ್ರಿ ಮ್ಯಾಮ್

ಫುಲ್ ಫ್ಯಾಮಿಲಿ

ತುಂಬ ಚೆನ್ನಾಗಿದೆ ತುಂಬ ಹಾಂ ಮತ್ತು ದೇವರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಹೌದಾ ಹಾಂ

ನಿಮಿಷಾಂಬ ಹ್ಞೂ ಹೌದಾ ಹಾಂ ಹಾಂ

ಹೌದಾ ಹಾಂ ಇಲ್ಲಿ ನೋಡಿ ನೋಡ್ತಾ ಇದ್ದೀವಿ ಅಮ್ಮ ಹಾಂ ಹಾಂ ಉಯ್ಯಾಲೆ ಕಂಬ ಅಂದರೆ ಇಲ್ಲಿ ಎಲ್ಲ ದೇವ್ ಇದು ದೀಪ ಎಲ್ಲ ಹಚ್ಚಿ ಇದೂ ಮಾಡ್ತರಲ್ಲ ಪೂಜೆ ಅದಕ್ಕೆ ಅಂತರಲ್ಲವಾ

ಹಾಂ ಹಾಂ ಹೌದು ಹ್ಞೂ ಹ್ಞೂ

ಇದೆಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಯಿತು ನೀವು ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ರಿ ನಮಗೆ ತುಂಬ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ಹಾಂ ನಾವು ಮುಂದೆ ಇದೆಲ್ಲ ನೋಡಿದ್ಮೇಲೆ ಮುಂದೆ ಯಾಕ್ಲೆ ಯಾವ ಸ್ಥಳಕ್ಕೆ ಹೋದ್ರೇ ದೇವಸ್ಥಾನ ನೋಡ್ಬೋದು ಇನ್ನು ಚೆನ್ನಾಗಿರೊ ಅಂತ ದೇವಸ್ಥಾನ ಇದು ಸಿಗುತ್ತೆ ನಮಗೆ ಹಾಂ ಕೇಳಿದಿನಿ ಕೇಳಿದಿನಿ ನಮ್ಮ ನಾನು ಹೋಗಿಲ್ಲ ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಹೋಗ್ತಾ ಬರ್ತಾ ಇರ್ತಿದ್ರಾ ಅವ ಹಂಗಾಗಿ ಕೇಳಿದ್ದೀನಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ

ಹಾಂ ಹ್ಞೂ ಹಾಂ ಸರಿ ಅಮ್ಮ ಓಕೆ ತುಂಬ ಧನ್ಯವಾದಗಳು